ಹಾಂ ಹೇಳ್ರಿ ಇದು ರೀ ಅವ ಹೊಸವು ಔಷಧಿ ಒಳಗ ಯಾವ ಬಂದವು ರೀ ಹಾಂ ರೀ ಹಾಂ ಮಾಡ್ರಿ ಇದು ಡಾಕ್ಯುಮೆಂಟ್ ಏನು ಏನೇನು ಬೇಕು ರೀ ಹಾಂ ಆಯ್ತು ಆಯ್ತು ತಗೋರಿ